ಹೊಲ ಗದ್ದೆ ಹೊಲ ಹಳ್ಳಿಗಳಲ್ಲಿ ಹೊಲ ಇಲ್ಲ ಅಂತಂದರೆ ಮನೆಗಳೇ ಇರ್ಬಾರ್ದು ಏಕೆಂದರೆ ಹೊಲಗಳಲ್ಲಿ ನಾವು ಎಷ್ಟು ಕಾಲ ಕಳಿತೀವಿನಕ್ಕಿಂತ ಹೊಲವೇ ನಮಗೆ ಜೀವನ ಉ ಹೊಲದಲ್ಲಿ ಏನೆಲ್ಲ ಬೆಳ್ದಿಲ್ಲ ನಾವು ಅಂದರೆ ಈಗ ನಾಟಿ ಹಾಕೋದು ಆಮೇಲೆ ಕಳೆ ಕೀಳೋದು ಹುಲ್ ಕೀಳೋದು ತರಕಾರಿ ಬೆಳೆಯೋದು ಎಲ್ಲ ತರಹದ ಹೊಲಗಳಲ್ಲಿ ನಾವೂ ಜೀವನ ನಡೀತಿದೆ ಅಲ್ಲಿ ಪಂಪ್ ಸೆಟ್ಟುಗಳು ಇರ್ತಿದ್ದೊ ಪಂಪ್ ಸೆಟ್ಟುಗಳಲ್ಲಿ ನೀರು ಬಿಡೋದು ನಾಲ್ಕು ಗಂಟೆ ರಾತ್ರಿಗೆ ಹೋಗಿ ನೀರುಗಳ್ನ ಬಿಡೋದು ಅಲ್ಲಿ ತರಕಾರಿ ಹಾಕಿದ್ರೆ ಬೆಂಡೆಕಾಯಿ ಸೋರೆಕಾಯಿ ಆಮೇಲೆ ತೊಟ್ಟೂ ಆಮೇಲೆ ಎಳನೀರು ಎಲ್ಲ ಥರದಾ ಒಂದು ತೋಟಗಳು ಆಮೇಲೆ ತೆಂಗಿನ ತೋಟ ತೆಂಗಿನ್ ತೋಟದಲ್ಲಿ ನಾವು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಅಲ್ಲೇ ಊಟ ತಿಂಡಿ ಎಲ್ಲ ಅಲ್ಲೇ ಏಕೆಂದರೆ ಕೆಲ್ಸಗಳ್ ಅಷ್ಟೋಂದು ಇರ್ತವೆ ಏಕೆಂದರೆ ಜೊತೆಗೆ ಹಸುಗಳು ಇರ್ತವೆ ಕುರಿಗಳು ಇರ್ತವೆ ಮೇಕೆಗಳು ಇರ್ತವೆ ಎಲ್ಲವನ್ನು ಸಹ ನಾವು ಅಲ್ಲೇ ನೋಡ್ಕಬೇಕು ಹೊಲ ಗದ್ದೆ ಹೊಲಗಳಲ್ಲೇ ನಮ್ಮ ಜೀವನ ಯಾಕೆಂದರೆ ಹೊಲಗಳಲ್ಲಿ ಅಂದರೆ ಎಲ್ಲ ಥರದ ಕೆಲ್ಸಗಳು ಇರ್ತವೆ ಅಲ್ಲಿ ನಾಟಿ ಹಾಕೋದು ಮತ್ತೆ ಒಂದು ತೊಮೊಟೊ ತೊಮೊಟೊ ಹಾಕಿ ಬೆಳ್ದ ಮೇಲೆ ಅದು ತಿರ್ಗಾ ಅದ್ಕೆ ಗೊಬ್ಬರ ಹಾಕೀ ಔಷಧಿ ಹೊಡ್ದು ಕ್ಲೀನಾಗಿ ನೀರೆಲ್ಲನೂ ಅದಕ್ಕೆ ಕ್ಲೀನಾಗಿ ಹಾಯ್ಸಿ ನೀರಾಯ್ಸಿದ ಮೇಲೆ ಅದು ಹಣ್ ಆದಮೇಲೆ ಕೀಳೋಕ್ ಅಲ್ಲಿ ಏನಲ್ಲಿ ಅವಂತೆಲ್ಲ ನಮ್ಮ ಮನೆಯವ್ರು ಗಿನವ್ರು ತಾಯಿ ತಂದೆ ಎಲ್ಲರೂ ನಮ್ಮ ಹೊಲಗಳ ಅದು ಗದ್ದೇಲಿ ಎಲ್ಲರು ಅಲ್ಲೇ ಇರ್ತಾ ಇದ್ದರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಈಗ ಹಸುಗಳ್ಗು ಅಷ್ಟೇ ಅಲ್ಲೇ ಹುಲ್ಗಳನ್ನು ಬೆಳೆಸಿ ಅವ್ಕೆ ಮೇವು ಹಾಕ್ತಿದ್ದು ಅಲ್ಲೇ ಹುಲ್ಗಳನ್ನ ಇದು ಮೇಕೆಗಳು ಅಷ್ಟೇ ಅಲ್ಲೇ ಸುತ್ತಮುತ್ತ ನಮ್ಮ ಹೊಲ ಸುತ್ತಮುತ್ತ ಎಲ್ಲ ಇರೋವಂಥ ಕಳೆ ಕಿತ್ತಿದ್ವಂತ ಅದಕ್ಕೆ ಬಿಟ್ಟು ಕೊಟ್ಟರೆ ಅವಕ್ಕೆ ಮೇವು ಅವೇನೆ ಹೊಲ ಗದ್ದೆಗಳಲ್ಲಿ ಎಲ್ಲ ತರಹ ತರಕಾರಿಗಳು ಹಣ್ಗಳು ಎಲ್ಲಾ ಅಲ್ಲೇ ಬೆಳೀತ ಇದ್ವು ಅಂದರೆ ಸೀತಾಫಲ ರಾಮ ಫಲದಣ್ಣು ಆಮೇಲೆ ಗಿಡಗಳು ಈ ಎಂಥ ಗಿಡಗಳಪ್ಪ ಕರಿಬೇವಿನ ಗಿಡ ಮತ್ತು ನಿಂಬೆಯ ಗಿಡ ಮತ್ತೆ ಹಲ್ಸಿನಣ್ಣು ಗಿಡ ಎಲ್ಲ ಥರ ಗಿಡಗಳನ್ನು ನಾವು ಬೆಳ್ಕೊಂಡು ಅಲ್ಲಿಯೇ ಏ ಕೆಲವು ಸತಿ ಊಟ ಇರ್ತಿಲ್ಲ ಅಂದ್ರು ಹಣ್ಗಳ್ನೆ ತಿನ್ಕಂಡು ಊಟ ಮಾಡ್ಕೊಂಡು ನಾವು ಹೊಟ್ಟೆ ತುಂಬಿಸ್ಕೊತ ಇದ್ದೊ ಆ ಥರ ಅಂಥ ಹೊಲ ಗದ್ದೆಗಳಲ್ಲಿ ತುಂಬ ಮಾಡೋದಿದೆ ಆಮೇಲೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋಕ್ಕಿಂತ ಕೆಲಸ ಮಾಡಿದ್ರೆ ಆರೋಗ್ಯ ತುಂಬ ಒಳ್ಳೇದು ಕೆಲಸ ವ್ಯಕ್ತಿ ಅಂದರೆ ಕೆಲಸ ಮಾಡ್ಬೇಕು ಸುಮ್ಮನೆ ಕುಂತ್ಕಳೋ ಕಾಲ ಕಳೆಯೋಕ್ಕಿಂತ ಹೊಲ ಗದ್ದೆಲಿ ಕೆಲಸ ಮಾಡೋದು ಭೂಮಿ ತಾಯಿ ಸೇವೆ ಮಾಡ್ದಂಗೆ ಭೂಮಿ ತಾಯಿ ಸೇವೆ ಮಾಡಿದಷ್ಟು ನಾವು ಆರೋಗ್ಯವಾಗಿ ಇರ್ತೀವಿ ನಾವೆಷ್ಟೂ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಬೆವ್ರು ಸುರಿಸಿ ಕೆಲಸ ಮಾಡ್ತೀವಿ ಅಷ್ಟೂ ಆರೋಗ್ಯವಾಗಿ ಇರ್ತೀವಿ ಖುಷಿಯಾಗಿ ಇರ್ತೀವಿ ಆಮೇಲೆ ಯಾರದ್ದೇ ಯಾರು ಬಗ್ಗೇಯೂ ತಲೆ ಕೆಡಿಸ್ಕೊಳಲ್ಲ ನಮ್ಮ ಹೊಲ ಆಯಿತು ನಾವಾಯಿತು ಇನ್ಯಾರ ಹತ್ರಕ್ಕೂ ಹೋಗಲ್ಲ ಬೆಳಗ್ಗೆ ಎದ್ದರು ಅಂದ್ರೆ ಇದು ಸಾಯಂಕಾಲ ಏಳು ಗಂಟೆ ಆಯಿತು ಇಲ್ಲ ಎಂಟು ಗಂಟೆ ಆಯಿತು ನಮ್ಮ ಮನೆ ಹೊಲ ಗದ್ದೆ ಜೊತೆಗೆ ಹಸುಗಳ್ನ ಕರ್ಕೊಂಡೊಗಿರ್ತೀವಿ ಮೇಕೆಗಳ್ನ ಕರ್ಕೊಂಡೊಗಿರ್ತೀವಿ ಅಲ್ಲೇ ಏನರೆ ಸಣ್ಣದು ಮನೆ ಗಿನೆ ಇದ್ದರೆ ಅಲ್ಲೇ ಕಟ್ಟಿ ಬಿಡ್ತೀವಿ ಇಲ್ಲ ಅಂದರೆ ಮನೆಗೆ ದೊಡ್ಡ ಮನೆಗೆ ಉ ಹಾಕೊಂಡು ಕೊಟ್ಟಿಗೆ ಗಿಟ್ಗೆಗ್ ಅಲ್ಲೇ ಕಟ್ಕೋತಿದ್ದೊ ತಿರ್ಗ ಬೆಳಗ್ಗೆ ಎದ್ದು ಹೋದೊ ತಿರ್ಗ ನಾಟಿ ಗೀಟಿ ಹಾಕ್ಬೇಕು ಅಂದರೆ ನಾಟಿ ಗದ್ದೆಗಳಲ್ಲಿ ಈ ಮೆಣಸು ಗಿಣ್ಸು ಹಾಕ್ಬೇಕು ಅಂದರೆ ಮೆಣಸಿನ್ ಗಿಡ ಹಾಕವು ತೊಮೆಟ ಗಿಡ ಅಂದರೆ ತೊಮಟೆ ಗಿಡ ಆಮೇಲೇ ಶುಂಠಿ ಹಾಕ್ಬೇಕು ಅಂದರೆ ಶುಂಠಿ ಹತ್ತಿ ಹಾಕ್ಬೇಕು ಅಂದರೆ ಹತ್ತಿ ಎಲ್ಲ ಥರದ ಹಣ್ಣು ಹಂಪಲುಗಳು ಗಿಡ ಎಲ್ಲಾ ನಾವು ಸಹ ಚೆನ್ನಾಗಿ ಬೆಳೀತ ಇದ್ದೋ ಮತ್ತು ತಿಂತಾ ಇದ್ದೋ ಎಲ್ಲ ಸಹ ನಾವು ಒಂದು ಹಳ್ಳಿ ಜೀವನ ಅನ್ನೋದು ಅದ್ಕೋಸ್ಕರವೇ ಎಲ್ಲ ಥರ ಸುಖವೂ ಅದರಲ್ಲಿ ಹೊಲ ಗದ್ದೆಗಳಲ್ಲಿ ಸಿಕ್ಕುತ್ತೆ ಯಾವುದೇ ತೊಂದರೆ ಇಲ್ಲ ಯುವಕನ ಯುವಕರು ಆಗ್ಲೀ ದೊಡ್ಡವರೇ ಆಗ್ಲಿ ಚಿಕ್ಕವರೇ ಆಗ್ಲೀ ಹೊಲ ಗದ್ದೆ ಅಂದರೆ ಮತ್ತು ಹೆಸ್ರಿಗ್ ಮಾತ್ರ ಈಗ ಯಾರು ವ್ಯವಸಾಯ ಅಂತಂದರೆ ಅಷ್ಟು ಇಷ್ಟಪಡೋಲ್ಲ ಎಲ್ಲ ಮಾರ್ಕೊಂಡು ಇವತ್ತು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಹೊಲ ಗದ್ದೆ ಇದ್ದಷ್ಟು ನಮಗೆ ಜೀವನವು ಚೆನ್ನಾಗಿ ನಡೀತದೆ ಈ ಜೀವನದಲ್ಲಿ ತುಂಬ ಚೆನ್ನಾಗ್ ಇರಬೇಕು ಅಂದರೆ ಹೊಲ ಗದ್ದೇಲಿ ಕೆಲಸ ಮಾಡ್ಬೇಕು ಹೊಲ ಗದ್ದೇಲಿ ಕೆಲಸ ಮಾಡ್ಕೊಂಡು ತರಕಾರಿಗಳು ಅಲ್ಲೇ ಕೊತ್ಮಿರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ಸಹ ಆ ಹೊಲ ಅಲ್ಲೇ ಬೆಳ್ಕೊಂಡು ಮೊದಲೆಲ್ಲಾ ಅಂಗ್ಡಿಗೆ ಒಯ್ತಿದ್ದೆ ಎರಡು ಸಾಮಾನಿಗೆ ಕಳ್ಳೆಕಾಯಿ ಕಳ್ಳ ಕಳ್ಳೇ ಬೀಜ ಮತ್ತು ಇನ್ನೊಂದು ಯಾವ್ದಕ್ಕೊ ಒಯ್ತಿದ್ದು ಇನ್ನೆಲ್ಲವೂ ಸಹ ತರಕಾರಿಗಳಂತೂ ಅಂಗ್ಡಿಗೆ ಒಯ್ತ ಇರಲಿಲ್ಲ ಎಲ್ಲ ಹೊಲ ಹೊಲಗಳಲ್ಲಿ ಬೆಳೀತ ಇದ್ದರು ಮತ್ತೆ ಹೊಲ ಗದ್ದೇಲಿ ಅಕ್ಕಪಕ್ಕದೋರ್ಗು ಸಹ ಕೊಡೋರು ಬೆಳೆದು ಅದರಲ್ಲೇನಿಲ್ಲ ಅಂಜಿಕಿಲ್ಲ ಕೇಳಿದರೆ ಎತ್ತಿ ಕೊಡೋರು ಹಸಿಮೆಣ್ಸಿಕಾಯಿ ಆಗಿಲಿ ಕೊತ್ಮಿರಿ ಸೊಪ್ಪು ಆಗ್ಲಿ ಎಲ್ಲರೂ ಬಂದು ಕಿತ್ಕೊಂಡ್ ಕಿತ್ಕೊಂಡು ಅಡುಗೆ ಮಾಡ್ಕೊಂಡು ಚೆನ್ನಾಗ್ ಉಂಡ್ಕೊಂಡ್ ತಿನ್ಕೊಂಡು ಯಾಕೆಂದರೆ ಕಾಸಿಲ್ಲ ಫ್ರೀ ಬೆಳ್ದಿರ್ತೀನಿ ರಾಗಿ ಆಗಲೀ ಜೋಳ ಆಗ್ಲಿ ಇನ್ನೊಂದೆ ಆಗ್ಲಿ ಎಲ್ಲ ಥರದಂಥ ಬೆಳ್ಕೊಂಡು ಎಲ್ಲವೂ ಸಹ ಕೆಲ್ಸ ಚೆನ್ನಾಗ್ ಮಾಡ್ತಾ ಇದ್ವು ಹೊಲ ಗದ್ದೆಗಳಲ್ಲಿ ಏನು ಮಾಡೋಕ್ಕಿಲ್ಲ ಅನ್ನೋಕ್ಕಿಲ್ಲ ಪ್ರತಿ ಒಂದು ಕೆಲ್ಸ ಇದೆ ಅಲ್ಲಿ ನೀರು ಹಾಯ್ಸೋದೆ ಆಗ್ಲಿ ಇನ್ನೊಂದೇ ಆಗ್ಲಿ ಪಂಪ್ ಸೆಟ್ ಎಳನೀರು ಎಳ್ನೀರು ಮರ ತೆಂಗಿನ ಮರಕ್ಕೆ ಹತ್ತು ಎಳ್ನೀರು ಕುಡಿ ಎಳ್ನೀರು ಕುಡಿತಾ ಇದ್ರೆ ಅದು ಒಂದು ಆನಂದವೇ ಇದಲ್ಲ ಒಂಥರ ಅದೂ ಅಮೃತ ಇದ್ದಂಗೆ ಭೂಮಿ ಮೇಲೆ ಏನಿದೆ ಅಂದರೆ ಅಮೃತ ಸಮಾನ ಅಂದರೆ ಅದು ಎಳ ನೀರು ಅನ್ನೋದು ನನ್ನ ಭಾವ್ನೆ ಈ ಎಳ್ನೀರು ಕುಡಿತಾ ಇದ್ರೆ ಚಂದ ಏಕಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದೆ ಎಳನೀರು ದೇಹ ತಂಪಾಗಿಸುತ್ತದೆ ಆಮೇಲೆ ಎನರ್ಜಿ ಕೊಡುತ್ತೆ ಕೂಲಾಗಿ ಇರಿಸುತ್ತೆ ಕೆಲಸಗಳು ಅಷ್ಟೇ ಎಷ್ಟು ಮಾಡಿದ್ದೀವಿ ಅಷ್ಟು ನಾವು ತಾಳ್ಮೆಯಿಂದ ಇರ್ತೀವಿ ಖುಷಿಯಾಗ್ ಇರ್ತೀವಿ ಹೆಲ್ತಿಯಾಗಿ ಇರ್ತೀವಿ ಸಂತೋಷ್ವಾಗಿ ಇರ್ತೀವಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅಂದರೆ ವ್ಯವಸಾಯ ಮಾಡ್ಬೇಕು ವ್ಯವಸಾಯ ಆಳುಗಳೆಲ್ಲ ವ್ಯವಸಾಯ ಮಾಡಿ ಮಾಡಿ ಎಂಬತ್ತು ವರ್ಷ ವಾಸ ಮಾಡ್ತಾರೆ ಈಗ ಏನೋ ಹೊಲ ಗದ್ದೆಗಳನ್ನು ಒಂದು ಸಿಟಿಗಳ ಹತ್ತತ್ರ ಇರೋ ಅಂಥವ್ರು ಎಲ್ಲ ಹಳ್ಳಿಗಳ್ ಅವ್ರು ಸಿಟಿಗಳಲ್ಲೇ ಹೊಲ ಗದ್ದೆಗಳು ಮಾರಿ ಲೇಔಟುಗಳು ಮಾಡ್ಕೊಂಡು ಇವತ್ತು ಯಾವುದೇ ವ್ಯವಸಾಯ ಮಾಡದೇನೆ ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಗೆ ಓಡಾಡೋದೆ ಅದೆ ಮೊದ್ಲೆಲ್ಲಾ ಮಧ್ಯ ವಯಸ್ಕರು ಮತ್ತೆ ದೊಡ್ಡೋವ್ರು ಹಿರಿಯವ್ರು ಎಲ್ಲವೂ ತಮ್ಮ ಹೊಲಗಳಲ್ಲಿ ಕೆಲಸ ಮಾಡ್ಕೊಂಡು ತಮ್ಮ ಜೀವನಗಳ್ನ ಸಾಗಿಸ್ತಾ ಇದ್ದರು ಅವ್ರು ಸಿಟಿಗೆ ಬರ್ತಾ ಇದ್ದೇ ಒಂದು ಹಾಸ್ಪೆಟ್ಲಿಗೆ ಹಾಸ್ಪೆಟ್ಲಿಗೂ ಸಹ ಬತ್ತ ಇರಲಿಲ್ಲ ನಾಟಿ ಔಷಧಿಗಳನ್ನ ಅವ್ರ ಮನೆಗಳಲ್ಲೆ ಕೊಟ್ಕೊಂಡು ಅವರು ಸಣ್ಣ ಪುಟ್ಟ ಹುಷಾರು ಇಲ್ದೇ ಇದ್ದ ಅವರೇ ರೆಡಿ ಮಾಡ್ಕೋತ ಇದ್ದರು ದೊಡ್ಡ ದೊಡ್ಡ ಏನರು ತೊಂದರೆ ಆದ್ರೆ ಮಾತ್ರ ಅವ್ರು ಸಿಟಿಗೆ ಬರ್ತಿದ್ದು ಇನ್ನೇನಕ್ಕೂ ಬತ್ತಾ ಇರಲಿಲ್ಲ ಇಲ್ಲ ಅಂದರೆ ಯಾವುದರ ಹಬ್ಬ ಸಮಾರಂಭಗಳಿಗೆ ಮಾತ್ರ ಸಿಟಿಗಳಿಗೆ ಬರ್ತ ಇದ್ದು ಹಳ್ಳೀಲಿ ಯಾವುದೂ ಸಿಕ್ಕೋಲ್ಲ ಅದು ಮಾತ್ರ ಸಿಟೀಲಿ ತರೋಕೆ ಮಾತ್ರ ಬತ್ತಿದ್ದೇವು ಇನ್ನು ಬಿಟ್ರೆ ಇನ್ನೂ ಹುಡುಗ್ರು ಅಷ್ಟೆಯೇ ಹುಡುಗರು ಅಷ್ಟೇ ಯಾವುದೇ ಕಾರ್ಣಕ್ಕೂ ಅವ್ರು ಸಿಟಿಗೆ ಬತ್ತನೆ ಇರ್ಲಿಲ್ಲ ಏಕೆಂದರೆ ಅವರು ಹೊಲ ಹೊಲ ಕೆಲ್ಸಗಳ್ ಅಷ್ಟೋಂದು ಇರ್ತಿತ್ತು ನಾವೂ ನಾಟಿ ಹಾಕದ್ ಆಗ್ಲೀ ನೀರು ಹಾಯ್ಸೋದೆ ಆಗಲೀ ಕೆಲವು ಸೊಪ್ಪು ತರ್ಕಾರಿಗಳನ್ನ ಬೆಳೆಯೋದ್ ಎಲ್ಲಿ ಅದಕ್ಕೆ ಟೈಮ್ ಸಾಲ್ತಾ ಇರಲಿಲ್ಲ ತಿಂಗ್ಳಾನು ಗಟ್ಟಲೆ ನಾವೂ ಹೊಲಗಳಲ್ಲೇ ಮಲಿಕತಿದ್ದೆವು ಮತ್ತು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಓಡಾಡ್ಕೊಂಡು ಇರ್ತಿದ್ದು ಹೊಲಗಳಲ್ಲೇ ಕೆಲಸ ಮಾಡ್ಕೊಂಡು ಹೊಲಗಳಲ್ಲೆ ಮಲಿಕತಿದ್ರು ಈಗಿನ ಜೀವನ ಜನ ಏನಂದರೆ ಬರೀ ಸಿಟಿಗಳಲ್ಲಿ ಮತ್ತು ಅವುಗಳಲ್ಲಿ ಓಡಾಡ್ಕೊಂಡು ಅವ್ರು ಜೀವನವೆ ವ್ಯರ್ಥ ಮಾಡ್ತಾ ಇದ್ದಾರೆ ಕೆಲಸ ಮಾಡೋಕೆ ಹಿಂಜರಿತಾರೆ ಸೋಂಬೇರಿಗಳು ಆಗ್ತಾ ಇದ್ದಾರೆ ಮೊದಲೆಲ್ಲ ಅಂದರೆ ತಾಯಿ ತಂದೆಗೆ ಎಷ್ಟು ಮಾತು ಈ ಗೌರವ ಕೊಟ್ಟು ಅವರು ಅಷ್ಟೇ ಇದಾಗೀ ಹೊಲಗಳಲ್ಲಿ ಕೆಲಸ ಮಾಡ್ಕೊಂಡು ಈಗಲೂ ಸಹ ಕೆಲವು ಹಳ್ಳಿಗಳಲ್ಲಿ ತಮ್ಮ ಹೊಲಗಳನ್ನ ನಂಬಿಕೊಂಡು ಜೀವನ ಮಾಡ್ಕೊಂಡು ಓಯ್ತಾ ಇದ್ದಾರೆ ಮತ್ತು ಇನ್ನೊಂದು ಯಾವುದೇ ತರಹದ ಇದಿಲ್ಲ ಅವ್ರಿಗೆ ವ್ಯವಸಾಯವೇ ಜೀವ ಅವ್ರು ಬಿಟ್ಟರೆ ಸಂಬಂಧಗಳ್ಗೆ ಅಂತೂ ಬೆಲೆ ಕೊಡೋಲ್ಲ ಅವರು ಜ ಹೊಲಗಳಲ್ಲಿ ಕೆಲಸ ಮಾಡೋ ಅಂಥದು ಯಾವುದೇ ಹಬ್ಬದ್ ದಿನಗಳಿಗೂ ಕೆಲವರು ಹೋಗಲ್ಲ ವ್ಯವಸಾಯ ಕೆಲಸ ಕೆಲಸ ಕೆಲಸ ಅವ್ರು ವ್ಯವಸಾಯವೇ ಅವ್ರಿಗೆ ಒಂದು ಜೀವನ ಆಗಿ ಬಿಟ್ಟಿರುತ್ತದೆ ಕೃಷಿ ಎಷ್ಟು ಮಾಡ್ತೀವೋ ಅಷ್ಟು ನಾವು ಹೆಲ್ತಿಯಾಗಿ ಇರ್ತೀವಿ ಆಮೇಲೆ ಎಷ್ಟು ಬೆಳಿತೀವೋ ಅಷ್ಟು ನಾವು ನಮಗೆ ಯಾವುದೇ ತೊಂದರೆಗಳು ಇದ್ರೆ ಅದೇನೇ ಬೆಳ್ದಿರೋದ್ರಲ್ಲಿ ಮಾರೋದು ಮಾರಿದ್ಮೇಲೆ ದುಡ್ಡು ತಕ ಬಂದು ನಾವು ಸಂತೋಷ್ವಾಗಿ ಇರೋದು ಅಷ್ಟೇ ಅವು ಕೆಲ್ಸಗಳೇ ನಮಗೆ ಮೂಲ ಆಧಾರ ಈ ಕೆಲವು ಒಂದು ಜಮೀನನ್ನು ಒಂದು ಫ್ರೀ ಆಗಿ ಬಿಡಲ್ಲ ಏಕೆಂದರೆ ಸುಮ್ಮನೆ ಬಿಡಲ್ಲ ಯಾವುದಾರೂ ಒಂದು ಈಗ ಸೊಪ್ಪು ಆಯಿತು ಸೊಪ್ಪು ಆದ್ಮೇಲೆ ತರಕಾರಿ ಹಾಕ್ತರೆ ತರಕಾರಿ ಹಾಕಿದ್ಮೇಲೆ ಇನ್ನೇನು ಒಂದು ಕಾಯ್ಗಳು ಹಾಕ್ತಾರೆ ಅಂದರೆ ಕಾಯಿ ಅಂತಂದರೆ ಯಾವ ಥರ ಅಂತಂದರೆ ತೊಗರಿಕಾಯೀ ಹಲ್ಸಂದೆ ಕಾಯಿ ಆಮೇಲೆ ಅವರೆ ಕಾಯಿ ಯಾವುದರ ಒಂದು ಫ್ರೀ ಅಂತೂ ಬಿಡೋಲ್ಲ ಯಾವ್ದಕ್ಕಾದ್ರು ಒಂದು ತೊಡ್ಗಿಸ್ಕೋತಾರೆ ಆ ತೊಡ್ಗಿಸ್ಕೊಂಡಾಗ ಅಂದರೆ ಅವ್ರು ಏನು ಅಂತಂದರೆ ಬಂಡವಾಳ ಹಾಕದೆ ಅವ್ರಿಗೆ ದೊಡ್ಡ ಒಂದು ತಲೆನೋವು ಆಗಿರುತ್ತೆ ಯಾಕೆಂದರೆ ಮಳೆಯೇ ಅವ್ರಿಗೆ ಆಧಾರ ಪಂಪ್ ಸೆಟ್ ಅಲ್ಲಿ ನೀರು ಏನರು ಸ್ವಲ್ಪ ಕಡಿಮೆ ಆದರೆ ಮಳೆ ಬರಲಿಲ್ಲ ಅಂತಂದರೆ ತುಂಬ ಲಾಸ್ ಆಗಬೇಕಾಯ್ತದೆ ಇವತ್ತು ವ್ಯವಸಾಯ ಮಾಡೋರು ಎಷ್ಟು ಲಾಸ್ ಅಲ್ಲಿ ಇದ್ದಾರೆ ಅಂತಂದರೆ ತಮ್ಮ ಒಂದು ಎರಡು ಎಕ್ರೆ ಇದ್ದರೆ ಅರ್ಧ ಎಕ್ರೆ ಮಾರಿಬಿಟ್ಟು ಅದಕ್ಕೆ ದುಡ್ಡನ್ನ ತಗೊಂಡೋಂಗಿ ವ್ಯವಸಾಯಕ್ಕೆ ಹಾಕೊಂಡು ವ್ಯವಸಾಯನ ಮಾಡ್ಕೊಂಡು ಜೀವನ ಸಾಗ್ಸೋದು ತುಂಬ ಜನ ಇದಾರೆ ಇವತ್ತು ಆಮೇಲೆ ಇವತ್ತು ಅಷ್ಟೂ ವ್ಯವಸಾಯ ಮಾಡಿ ಈ ಜೀವನ ಸಾಗ್ಸೋದು ಕಷ್ಟ ಆಗಿರ್ತದೆ ವ್ಯವಸಾಯ ಮಾಡಬೇಕು ಮಾಡ್ದಾಗಲೇ ತುಂಬ ತುಂಬ ಹೆಲ್ತಿಯಾಗಿರ್ತೀನಿ ಸಂತೋಷ್ವಾಗಿರ್ತೀನಿ ಬರೀ ನಾವು ಬೇರೆದರ ಕೈ ಒಡ್ಡೋಕೆ ಇಷ್ಟಪಡೋಲ್ಲ ಏಕೆಂದರೆ ಎಲ್ಲನೂ ನಾವು ವ್ಯವಸಾಯದಲ್ಲೇ ಬೆಳ್ದಾಗ ತರ್ಕಾರಿಗಳನ್ನ ನಾವು ಅಂಗಡಿಗಳಲ್ಲಿ ಹಾಲಿ ಸಿಟಿಗಳಲ್ಲಿ ಮಾರ್ಕೆಟುಗಳಲ್ಲಿ ಹೋಗೋಕ್ ಇಷ್ಟಪಡೋಲ್ಲ ಯಾಕೆ ಅಂದರೆ ನಮ್ಮ ಹೊಲಗಳಲ್ ನಾವು ಬೆಳೆದಾಗ ಯಾವುದೇ ತರಕಾರಿ ತರೋಕೆ ನಾವು ಸಿಟಿಗೆ ಹೋಗಲ್ಲ ಹೊರ್ಗಡೆ ಹೋಗಲ್ಲ ನಮ್ಮ ಬೆ ಮನೇಲೆ ಇರ್ತದೆ ನಾವು ಬೆಳ್ಕೊಂಡು ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿ ದಷ್ಟ ಪುಷ್ಟವಾಗಿ ಇರ್ಬೋದು ಖುಷ್ಯಾಗ್ ಇರ್ಬೋದು ಯಾವುದೇ ರೋಗ ರುಜಿನಗಳು ಆಗ್ಲಿ ಯಾವುದೂ ಬರೋಲ್ಲ ನಮ್ಮ ಅಭಿಪ್ರಾಯಗಳಿಗೆ ಕೃಷಿಗಳು ತುಂಬ ಹೆಲ್ತಿಯಾಗಿ ಇರ್ತವೆ ಹೆಲ್ತಿಯಾಗಿ ಇದ್ದಷ್ಟು ಒಳ್ಳೆಯದು ಕೃಷಿ ಮಾಡಬೇಕು ಕೃಷಿಯೇ ಮೂಲ ನಮ್ಮ ದೇಶದ ಒಂದು ಮೂಲ ಅಂತಂದರೆ ಕೃಷಿ ಕೃಷಿ ಮಾಡ್ದಷ್ಟು ಮಾಡಲೇಬೇಕು ಯಾಕೆಂದರೆ ನಾವು ಕೃಷಿ ಮಾಡಲಿಲ್ಲ ಅಂತಂದರೆ ಸಿಟಿಯವ್ರು ಯಾರೂ ಏನೂ ತಿನ್ನೋಕಾಗಲ್ಲ ವ್ಯವಸಾಯ ಅನ್ನೋದು ಮೂಲ ಆಧಾರ ನಮ್ಮ ದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಯಾವ್ದಕ್ಕೂ ಸಂಬಂಧ ಅಷ್ಟು ಇದು ಮಾಡೋಲ್ಲ ಎಷ್ಟು ರೈತ ಬೆಳಿತಾನೋ ಅಷ್ಟು ದೇಶ ಅಭಿವೃದ್ದಿ ಆಯ್ತದೆ ರೈತ ಒಂದು ದೇಶದ ಬೆನ್ನೆಲುಬು ಅಂತಾರೆ ಅವನು ಕುಂತ್ಕೊಂಡ ಅಂತಂದರೆ ಯಾವ ಸಿಟಿ ಕಾರು ಬಂಗ್ಲೆಗಳನ್ನ ಏನು ಇರೋಲ್ಲ ವೇಸ್ಟು ಅವು ಇವತ್ತು ರೈತ ತಾನು ಬೆಳೆದು ಕಾಲು ಭಾಗ ಅವ್ನು ಮಡಿಕ್ಕೊಂಡು ಮುಕ್ಕಾಲು ಭಾಗ ಮಾರ್ತಾನೆ ಏನಕ್ಕೆ ಅಂದರೆ ಇನ್ನು ಕೆ ಹಲವರಿಗೆ ಅವರು ತಿನ್ನಲಿ ಚೆನ್ನಾಗಿರ್ಲಿ ಅನ್ನೋದು ಆದರೆ ಇವತ್ತಿನ ಒಂದು ಗೌರ್ನಮೆಂಟ್ ಸರ್ಕಾರಗಳಲ್ಲಿ ಅವನಿಗೆ ಒಂದು ಪ್ರೋತ್ಸಾಹ ಕೊಡಲು ಭಾಳ ಕಷ್ಟಕರ ಆಗಿದೆ ಅವ್ರಿಗೆ ವ್ಯವಸಾಯ ಮಾಡೋರಿಗೆ ಆದಷ್ಟು ನಾವು ಪ್ರೋತ್ಸಾಹ ಕೊಡ್ಬೇಕು ಎಲ್ಪ್ ಮಾಡ್ಬೇಕು ವ್ಯವಸಾಯ ಸಂಬಂಧಪಟ್ಟಂಥ ಗೊಬ್ಬರಗಳು ಬೀಜಗಳು ಮತ್ತೆ ಇನ್ನೊಂದು ಈಗ ಬೇರೆ ಬೇರೆ ತರಹದ ಸಲಕರ್ಣೆಗಳು ಬಂದಿವೆ ಅವೆಲ್ಲವೂ ನಾವು ಗೌರ್ನಮೆಂಟ್ ಒಂದು ಸಬ್ಸಿಡಿ ಮುಖಾಂತ್ರ ಇಲ್ಲಂದರೆ ಫ್ರೀ ಮುಖಾಂತ್ರ ಎಲ್ಲ ರೈತ್ರುಗಳ್ಗು ಕೊಡ್ಬೇಕು ಹಾಗ್ ಮಾಡಿದಾಗ್ಲೆ ಅವ್ರು ರೈತರು ಚೆನ್ನಾಗಿ ಬೆಳೆದು ಈ ದೇಶದ ಅಭಿವೃದ್ದಿ ಕಾಣೋಕೆ ಅವರು ಮೊದಲನೇ ಸ್ಥಾನ್ದಲ್ಲಿ ನಿಂತ್ಕೋತಾರೆ ಹಾಗ್ ನಿಂತ್ಕೊಂಡಾಗ್ಲೇ ದೇಶ ಅಭಿವೃದ್ದಿ ಆಗಿ ಆರ್ಥಿಕತೆಯಲ್ಲಿ ಇಡೀ ವಿಶ್ವಕ್ಕೆ ನಂಬರ್ ಒನ್ ಆಗಿ ಬೆಳೆಯೋಕೆ ಸಾಧ್ಯವಾಗುತ್ತದೆ ಮತ್ತು ನೀರು ಇದ್ದವ್ನಿಗೆ ಜಮೀನಿರೋಲ್ಲ ಜಮೀನು ಇರೋವ್ನಿಗೆ ನೀರಿಲ್ಲ ಬೆಳಿಯೋವ್ನಿಗೆ ಜಮೀನಿರೋಲ್ಲ ಜಮೀನು ಇರೋವನು ಬೆಳೆಯೋಲ್ಲ ಆ ಥರ ಆಗ್ಬಿಟ್ಟಿದೆ ಆಮೇಲೆ ಇನ್ನೊಂದು ಏನು ನಡೀತ ಇದೆ ಅಂದರೆ ಇವತ್ತಿನ ಜನ್ರೇಶನ್ನಲ್ಲಿ ಈ ಕೃಷಿ ಭೂಮಿಗಳನ್ನ ಲೇಔಟುಗಳಾಗಿ ಪರಿವರ್ತನೆ ಮಾಡ್ತಾರೆ ಲೇಔಟುಗಳು ಮತ್ತು ರಿಯಲ್ ಎಸ್ಟೇಟುಗಳು ಇವೆಲ್ಲ ತುಂಬವಾಗಿ ಬೆಳೀತಾ ಇದೆ ದಯವಿಟ್ಟು ಇದೆಲ್ಲನು ಕೃಷಿ ಭೂಮಿಗಳ್ನ ಕೃಷಿಯಾಗೆ ಉಪಯೋಗಿಸ್ಬೇಕು ಯಾವುದೇ ಲೇಔಟುಗಳೆ ಆಗಲಿ ಯಾವುದೇ ಒಂದು ಫ್ಯಾಕ್ಟ್ರಿಗಳೇ ಆಗಲಿ ಮಾಡೋಕೆ ಕೊಡಬಾರ್ದು ಭೂಮಿಗಳ್ನ ಯಾವುದೇ ಮಾರೋಕೋಸ್ಕರ ಕೃಷಿ ಭೂಮಿನ ಯಾವುದಕ್ಕೂ ಕೊಡಬಾರದು ಅಂತ ನನ್ನ ಒಂದು ಭಾವನೆ ಯಾಕೆಂದರೆ ಈ ಕೃಷಿ ಭೂಮಿ ಬತ್ತ ಬತ್ತ ಎಲ್ಲ ಲೇಔಟುಗಳು ಮತ್ತು ಅಪಾಂಯಿಂಟ್ಸ್ಮೆಂಟುಗಳು ಅಪಾಯಿಂಟ್ಮೆಂಟುಗಳು ಫ್ಯಾಕ್ಟರಿಗಳು ಆದರೆ ಅವ್ನು ಈ ವ್ಯವಸಾಯ ಮಾಡಿ ಎಲ್ಲಿ ಇದು ಮಾಡ್ತಾರೆ ಕೆಲವರು ಕೃಷಿಯೇ ನಂಬಿ ಜೀವನ ಮಾಡ್ತಾ ಇರೋವ್ರು ಮಾರಿ ಬಿಟ್ಟಾಗ ಅವ್ರಿಗೆ ಏನು ಇಲ್ಲ ಯಾಕಂದರೆ ಕೃಷಿ ಮಾಡೋದು ಬಿಟ್ಟರೆ ಇನ್ನೇನು ಗೊತ್ತಿರೋಲ್ಲ ಅವ್ರಿಗೆ ದಯವಿಟ್ಟು ಯಾವುದೇ ಜಮೀನುಗಳ್ನು ಯಾರಿಗೂ ಕೊಡೋಕ್ ಹೋಗ್ಬೇಡಿ ದಯವಿಟ್ಟು ಕೃಷಿ ಮಾಡಿ ಆರೋಗ್ಯವಾಗಿ ಇರ್ತಿದ್ದೀರಿ ನೀವು ಯಾರ ಹತ್ರವೂ ಕೈ ಚಾಚಂಗಿಲ್ಲ ಯಾವುದೇ ಫ್ಯಾಕ್ಟರಿಗೆ ಹೋಗ್ಬಿಟ್ಟು ತಿಂಗ್ಳ ಸಂಬಳಕೋಸ್ಕರ ಕೈ ಚಾಚಂಗಿಲ್ಲ ಏನಿಲ್ಲ ನಿಮ್ಮ ಹೊಲ ಗದ್ದೆಗಳಲ್ಲಿ ನೀವೇ ಗೇಯ್ಕೊಂಡು ಉಂಡ್ಕೊಂಡ್ ತಿನ್ಕೊಂಡು ದಷ್ಟ ಪುಷ್ಟವಾಗಿ ಇರ್ಬೋದು ನೀವು ದಯವಿಟ್ಟು ಜಮೀನುಗಳನ್ನ ಮಾರೋಕೆ ಹೋಗ್ಬೇಡಿ ಇದು ನನ್ನ ಮನವಿ